ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಏಳು ನೂರ ಎಂಬತ್ತ ನಾಲ್ಕು ಮೂರು ಲಕ್ಷದ ಎಂಬತ್ತೈದು ಸಾವಿರದ ಆರುನೂರ ತೊಂಬತ್ತು ಒಂಬತ್ತು ಲಕ್ಷದ ತೊಂಬತ್ತ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಆರು ಲಕ್ಷದ ಎಪ್ಪತ್ತು ಸಾವಿರ ಮುನ್ನೂರ ನಲವತ್ತ ಒಂದು ಐದು ಲಕ್ಷದ ಎಂಬತ್ತು ಸಾವಿರ ನಾನ್ನೂರ ಇಪ್ಪತ್ತ ಒಂಬತ್ತು